ಚಿಕ್ಕಮಂಗಳೂರಲ್ಲಿ ಬದಲಾವಣೆ ಚಿಕ್ಕಮಂಗಳೂರಲ್ಲಿ ಬದಲಾವಣೆ ತುಂಬ ಆಗಿದೆ ಚಿಕ್ಕಮಂಗ್ಳೂರು ಒಂದು ಸರ್ವಶ್ರೇಷ್ಠ ಉತ್ತಮವಾದವು ಸ್ವರ್ಗ ಪ್ಲೇಸು ಆ ಸ್ವರ್ಗ ಪ್ಲೇಸ್ನಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಇರುವಂಥ ಒಳ್ಳೆ ಒಳ್ಳೆ ಮುಳ್ಳಯ್ಯನ್ಗಿರಿ ಒಳ್ಳೆ ಒಳ್ಳೆ ಬೆಟ್ಟಗಳು ಆ ವೇದರು ಮತ್ತು ಆ ರೋಡ್ಗಳು ನೀರಿಂದು ರೋಡಿಂದು ಮತ್ತು ಎಲ್ಲಿನೋಡಿದ್ರೆ ಹೊಸ ಹೊಸ ಬಂಗ್ಲೆಗಳು ಎಲ್ಲ ಲೇಔಟ್ಗಳು ಬೆಳವಣಿಗೆ ಆಗ್ತಾಯಿದೆ ಮತ್ತು ಸರ್ಕಾರ ಅದಕ್ಕೆಲ್ಲ ಕೆಲಸಗಳು ತುಂಬ ಆಗಿದಾವೆ ತುಂಬ ತುಂಬಾ ಆಗಿದಾವೆ ಮತ್ತು ಹಳೆ ಮನೆಗಳು ಯಾವುದು ಸಿಕ್ಕಲ್ಲ ಎಲ್ಲಿ ನೋಡಿದರು ಹೊಸ್ ಮನೇ ಈಗ ಹಂಚಿನ್ ಮನೆಗಳು ಎಲ್ಲ ಒಂದು ಟೂರಿಸ್ಟ್ ಟೂರಿಜಾಮಿ ನೋಡೊಂಗಾಗೋಗಿದೆ ಹಂಗಾಗಿ ಹಳೆ ಸಂಪ್ರದಾಯ ಹೋಯಿತು ಹೊಸ ಸಂಪ್ರದಾಯ ಬಂತು ಒಳ್ಳೆ ಸಿಂಗಾಪುರ ಥರ ಆಗೋಗಿದೆ ನಮ್ಮ ಚಿಕ್ಕಮಂಗಳೂರು ತುಂಬ ಸುಂದರವಾದಂಥ ಪ್ಲೇಸು ತುಂಬ ಬದಲಾವಣೆ ಆಗೋಗಿದೆ